ಹಾಂ ಮೇಡಮ್ ಸ್ಯಾಂಡಲ್ವುಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಿತ್ತು ಸ್ಯಾಂಡಲ್ವುಡ್ ಬಗ್ಗೆ ತಿಳ್ಕೊಳ್ಬೇಕಿತ್ತು ಸ್ಯಾಂಡಲ್ವುಡ್ ಅಂತ ನೇಮ್ ಹೇಗೆ ಬಂತು ಅಂತ ಅದ್ರ ಬಗ್ಗೆ ಇನ್ಫಾಮೇಷನ್ ಏನಾದರೂ ಹೇಳ್ತೀರಾ ಹಾಂ

ಯಾಕೆ ಮೇಡಮ್ ಗಂಧದ ಮರನೇ ಕಾಪಾಡ್ಕೊಂಡು ಬರಬೇಕು ಪ್ರೊಡಕ್ಟ್ ಮಾಡಬೇಕು ಅಲ್ಲ ಆ ಮರದಲ್ಲಿ ಏನು ಸ್ಪೆಷ್ಯಾಲಿಟಿ ಇದೆ ಅದಕ್ಕೆ ಯಾಕೆ ಪ್ರೊಟೆಕ್ಟ್ ಮಾಡಬೇಕು

ಸ್ಯಾಂಡಲ್ವುಡ್ ಅಂತಲೇ ಯಾಕೆ ಕೊಡಬೇಕಿತ್ತು ಹಾಂ ಓಕೆ ಮೇಡಮ್ ಹಾಂ ಹೋಗಿ ಮೇಡಮ್